ನನ್ನಹೆಸ್ರು ಕೆ ಜಗದೀಶ್ ಬಳ್ಳಾರಿ ನನ್ನ ಆಸಕ್ತಿಯ ಕ್ಷೇತ್ರ ಕನ್ನಡ ರಂಗಭೂಮಿ ಮೊದಲಿಗೆ ಸಣ್ಣ ಕತೆಗಳನ್ನು ಬರಿತಾಯಿದ್ದೆ ಕವಿತೆಗಳನ್ನು ಬರಿತಾಯಿದ್ದೆ ನಂತರದಲ್ಲಿ ಪೂರ್ಣಾವಧಿಯ ರಂಗಭೂಮಿಯ ಕಲಾವಿದನಾಗಿ ಲೇಖಕನಾಗಿ ರಂಗಭೂಮಿಯಲ್ಲಿ ತೊಡಗಿಕೊಂಡಿದ್ದೇನೆ ಕಳೆದ ವರ್ಷ ನಾನು ಬರೆದಂತಹ ಶರಣ ಸಂಗಮ ಅನ್ನುವಂತಹ ಕಾತ್ ನಾಟಕ ಸಂಕಲನ ಶರಣ ಸಂಗಮ ಅನ್ನುವಂತಹ ನಾಟಕ ಸಂಕಲನ ಪ್ರಕಟಗೊಳ್ಳಿತು ಈ ಮುಂಚೆ ನನ್ನ ಮೂರು ನಾಟಕಗಳು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಕಟವಾಗಿದ್ವು ಈ ಶರಣ ಸಂಗಮ ನಾಟಕದಲ್ಲಿರುವಂಥ ಮೂರು ನಾಟಕಗಳ್ ಯಾವುವು ಅಂತಂದರೆ ಚಳ್ಳಗುರಿಕಿವಾಸ ಶ್ರೀ ಎರ್ರಿತಾತ ಅಲ್ಲಿಪುರಮಹದೇವ ತಾತ ಮೂರನೇದೂ ಸತ್ಕಾರ್ಯ ಪುರುಷ ಸಕ್ಕರೆ ಕರಡೀಶ ಈ ಮೂರು ನಾಟಕಗಳು ಯಶಸ್ವಿ ಆಗಿದಾವೆ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಲ್ಲಿ ಮತ್ತು ಇತರ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಒಂದೊಂದು ನಾಟಕವೂ ಸಹ ಮೂವತ್ತೈದು ನಲವತ್ತು ಪ್ರಯೋಗಗಳನ್ನು ಕಂಡಿದೆ ಈಗಾಗಲೇ ನನ್ನ ಒಟ್ಟು ಪ್ರದರ್ಶನಗಳ ಸಂಖ್ಯೆ ನಾಟಕ ಪ್ರದರ್ಶನಗಳ ಸಂಖ್ಯೆ ಎಂಟು ನೂರ ಇಪ್ಪತ್ತು ಆಗಿದೆ ನಮ್ಮ ನಾಟಕಗಳು ಯಶಸ್ವಿ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿರುವಂಥ ಸರಳ ಭಾಷೆ ಮತ್ತು ಮುಂದು ಸುಧಾರಿತ್ವಾದಂಥ ತಂತ್ರಜ್ಞಾನವನ್ನ ಪ್ರದರ್ಶನಗಳಲ್ಲಿ ಅಳವಡಿಸಿರುವಂಥದ್ದು ನಮ್ಮ ಅಭಿನಯ ಕಲಾಕೇಂದ್ರ ಬಳ್ಳಾರಿ ಇವರು ಪ್ರಯೋಗಿಸಿರುವಂಥ ಈ ನಾಟಕಗಳು ಆಸಕ್ತಿಯನ್ನು ಮೂಡಿಸಿವೆ ಪ್ರೇಕ್ಷಕರಲ್ಲಿ ಮುಖ್ಯವಾಗಿ ಆ ಶರಣ ಸಂತರ ಜೀವನ ಚರಿತ್ರೆಯನ್ನು ಸಾಮಾನ್ಯ ಜನತೆಗೆ ಉಣಬಡಿಸುವಂತಹ ತಿಳಿಸುವಂಥ ಕೆಲಸವನ್ನು ಮಾಡಿದೆ ಒಂದು ಕತೆ ಕವನ ಅಥವಾ ಕಾದಂಬರಿ ಬರೆದಾಗ ಪ್ರಕಟಗೊಂಡಾಗ ಏನಾಗ್ತದೆ ಅದು ಕೇವಲ ಅಕ್ಷರಸ್ಥರನ್ನ ಮಾತ್ರ ತಲುಪ್ತದೆ ಆದರೆ ರಂಗಭೂಮಿ ನಾಟಕ ಏನಾಗ್ತದೆ ಅಂತಂದರೆ ಏಕಕಾಲಕ್ಕೆ ಅಕ್ಷರಸ್ಥರನ್ನ ಮತ್ತು ಅನಕ್ಷರಸ್ಥರನ್ನ ತಲುಪ್ತದೆ ಈ ನಾಟಕಗಳು ಸ್ ಹೀಗೆ ನಾನು ಬರೆಯಲ್ಪಟ್ಟವು ನನ್ನಿಂದ ಅಂತ ಪ್ರಶ್ನೆ ಬರ್ತದೆ ಆ ಶರಣ ಸಂತರ ಜೀವನವೇ ನಮಗೆ ಸ್ಪೂರ್ತಿ ಸಾಮಾನ್ಯವಾಗಿ ಏನಾಗ್ತದೆ ಜನರು ಏನು ಮಾಡ್ತಾರೆ ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋಗ್ತಾರೆ ಮಠಗಳಿಗೆ ಹೋಗ್ತಾರೆ ಹೊರ್ತು ಆ ಶರಣರು ಹೇಗೆ ಆ ಸ್ಥಳವನ್ನ ತಲುಪಿದರೂ ಸಾಮಾನ್ಯ ಮನುಷ್ಯನಾಗಿ ಜೀ ಹುಟ್ಟಿ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ಆ ಸ್ಥಳವನ್ನು ತಲುಪಿದಂಥ ಬಗೆ ಹೇಗೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲಿಕ್ಕೆ ಸಾಮಾನ್ಯ ಜನತೆ ಪ್ರಯತ್ನ ಪಡೋದಿಲ್ಲ ಹೀಗಾಗಿ ಆ ಸಂತರ ಶರಣರ ಜೀವನ ಚರಿತ್ರೆಗಳನ್ನು ಬಾಲ್ಯದಿಂದ ಅವರ ಸಮಾಧಿ ಸ್ಥಳವನ್ನ ಹೊಂದುವವರೆಗೂ ಸಹ ನಾನು ಕ್ಷೇತ್ರ ಕಾರ್ಯವನ್ನು ಮಾಡಿ ಸಂಶೋಧನೆ ಮಾಡಿ ಅವರನ್ನು ಕುರಿತಾದಂತಹ ಪುರಾಣ ಪುಣ್ಯ ಕತೆಗಳನ್ನು ಓದಿ ಲೇಖನಗಳನ್ನು ಓದಿ ಅದಕ್ಕೆ ಒಂದು ನಾಟಕ ರೂಪವನ್ನು ಕೊಡ್ತೇನೆ ಈ ನಾಟಕ ಭಾಳ ಆಕರ್ಷಣೀಯವಾಗಿ ಪ್ರಾರಂಭವಾಗ್ತದೆ ಆ ಶರಣ ಹುಟ್ಟಿದಂಥ ಬಗೆ ಹೇಗೆ ಅವರ ತಂದೆ ತಾಯಿಗಳ ಪರಿಸ್ಥಿತಿ ಏನಿತ್ತು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು ಆ ಸಂದರ್ಭದಲ್ಲಿ ಅವನು ವಿಶೇಷವಾಗಿ ಹೇಗೆ ಬೆಳೆದ ಆ ಮಗು ಅನ್ನುವಂಥದನ್ನ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡ್ತದೆ ನಾಟಕದಲ್ಲಿ ಸುಮಧುರವಾದಂಥ ಹಿನ್ನೆಲೆ ಸಂಗೀತ ಸ್ಪಷ್ಟವಾದಂಥ ಸಾಮಾನ್ಯ ಭಾಷೆ ಗ್ರಾಮೀಣ ಜನತೆಗೂ ಕೂಡ ಅರ್ಥವಾಗುವಂಥ ಒಂದು ಸರಳವಾದ ಭಾಷೆಯನ್ನ ಉಪಯೋಗಿಸಿರ್ಬೋದು ಇವೆಲ್ಲ ನಮ್ಮ ನಾಟಕದ ಗಣನೀಯವಾದಂಥ ಧನಾತ್ಮಕವಾದ ಅಂಶಗಳು ಅಂತ ನಾನು ಭಾವಿಸ್ತೇನೆ ಉದಾಹರಣೆಗೆ ಅಲ್ಲಿಪುರಮಹದೇವ ತಾತ ಮೈಸೂರು ಜಿಲ್ಲೆಯಲ್ಲಿ ಹುಟ್ಟಿ ನಂಜನಗೂಡಿನ ಒಂದು ಭಾಗದಲ್ಲಿ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬಾಲ್ಯದಲ್ಲೇ ಹತ್ತು ವರ್ಷದ ಮಗುವಿದ್ದಾಗಲೇ ತಂದೆ ತಾಯಿ ಇಬ್ರನ್ನು ಕಳ್ಕೊಂಡ್ಬಿಡ್ತಾರೆ ಆಗ ಸೋದರ ಮಾವ ಆ ಬಾಲಕನನ್ನು ಜೋಪಾನ ಮಾಡ್ತಾರೆ ಅವರ ದುರಾದೃಷ್ಟವೋ ಏನೋ ಆ ಸೋದರ ಮಾವ ಸಹ ತಿರ್ಕೊಂಡೋಗ್ಬಿಡ್ತಾರೆ ದಿಕ್ಕು ಕಾಣದೇ ಇರುವಂತಹ ಬಾಲಕ ಅಲೀತಾ ಅಲೀತಾ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ ಅಲ್ಲಿ ನಂಜುಂಡ ಶ್ರೀಗಳು ಅನ್ನುವಂತಹ ಒಬ್ಬ ಮಹಾತ್ಮರು ದೊರಕ್ತಾರೆ ಅವರಿಂದ ಹಠ ಯೋಗವನ್ನ ಅಭ್ಯಾಸ ಮಾಡ್ತಾರೆ ಅಲ್ಲಿಂದ ಹೀಗೆ ಒಂದು ಊರಲ್ಲಿ ಇರಲಾರ್ದೇನೆ ಹಾಗೆ ನಡಿತಾ ನಡೆದಾಡ್ತಾ ನಡೆದಾಡ್ತಾ ನಡೆದಾಡ್ತಾ ಕೊನೆ ಹಾಗೆ ತಿರುಗಾಡ್ತ ಬಂದ್ಬಿಟ್ಟು ಬಳ್ಳಾರಿ ಭಾಗಕ್ಕೆ ಬರ್ತಾರೆ ಇಲ್ಲಿ ಬಂದು ಬಳ್ಳಾರಿಯಲ್ಲಿ ಒಂದು ಮಠವನ್ನ ಸ್ಥಾಪ್ನೆ ಮಾಡ್ತಾರೆ ಅಲ್ಲಿಪುರ ಮಠ ಅಂತ ಇವತ್ತಿಗೆ ಕೂಡ ಪ್ರಸಿದ್ಧವಾಗಿದೆ ಇಲ್ಲಿಂದ ಪ್ರಾರಂಭವಾಗಿರುವಂಥ ಅವರು ಆಧ್ಯಾತ್ಮಿಕ ಪಯಣ ಒಂಬತ್ತು ಮಠಗಳನ್ನ ಅವರು ಮುಂದೆ ಸ್ಥಾಪನೆ ಮಾಡುವವರೆಗು ಬೆಳಿತದೆ ಅವರ ಪಯಣ ಅವರ ವಿಶೇಷತೆ ಏನಂದರೆ ಈಗ ನೋಡಿ ಸಾಮಾನ್ಯ ಜನತೆ ನಾವು ಸಾಮಾನ್ಯ ಜನತೆ ಏನು ಮಾಡ್ತಿವಿ ಒಂದು ಮೂವತ್ತು ನಲವತ್ತು ಅಡಿಯ ಸೈಟ್ ಮಾಡೋದ್ರಲ್ಲೇ ನಮ್ಮ ಸಾಧನೆ ಅಂದ್ಕೊಂಬಿಡ್ತಿವಿ ಅವ್ರು ನೋಡಿ ಬರಿಗೈಯಿಂದ ಬಂದ್ರು ಆ ಅಲ್ಲಿಪುರ ಮಹಾದೇವ ತಾತನವರು ಅವರು ಲಿಂಗೈಕ್ಯರಾಗುವಾಗ ಆರು ನೂರು ಎಕರೆ ಭೂಮಿಯನ್ನ ಸಮಾಜಕ್ಕೆ ಬಿಟ್ಟು ಹೋಗ್ತಾರೆ ವಿವಿಧ ಊರುಗಳಲ್ಲಿ ಈ ಆರ್ನೂರ್ ಎಕರೆ ಗಳಿಸ್ಲಿಕ್ ಹ್ಯಾಗೆ ಸಾಧ್ಯವಾಯ್ತು ನಾವು ಇಷ್ಟೆಲ್ಲ ಲಕ್ಷಾಂತ್ರ ರುಪಾಯಿ ಗಳಿಸ್ತೀವಿ ಬ್ಯಾಂಕ್ ಲೋನ್ ತೊಗೊಳ್ತೀವಿ ಒಂದು ಸೈಟ್ ತೊಗೊಳೋದ್ರಲ್ಲಿ ಹೆಚ್ ಕಡಿಮೆ ಆಗುತ್ತೆ ಅವ್ರು ಏನು ಇಲ್ಲ ಯಾವುದಕ್ಕೂ ಅಪ್ಲೈ ಇಲ್ಲ ಏನು ಇಲ್ಲ ಹೇಗೆ ಅಂತಂದರೆ ಭಕ್ತರ ಜನಸಾಮಾನ್ಯರ ವಿಶ್ವಾಸವನ್ನು ಗಳಿಸಿಕೊಂಡರು ಒಂದೊಂದು ಹಳ್ಳಿಯಲ್ಲಿ ಒಬ್ಬೊಬ್ಬ ದಾನಿಗಳು ನಾಲ್ಕು ಎಕ್ರೆ ಕೊಡೋವ್ರ್ಯಾರು ಹತ್ತು ಎಕ್ರೆ ಕೊಡೋವ್ರ್ಯಾರು ಇಪ್ಪತ್ತು ಎಕ್ರೆ ದಾನ ಮಾಡೋವ್ರ್ಯಾರು ಸಮಾಜಕ್ಕಾಗಿ ಅಂದರೆ ಯಾವತ್ತಿಗು ಕೂಡ ದಾನ ಧರ್ಮ ಅನ್ನೋದಿದೆ ಸಮಾಜದಲ್ಲಿ ಶ್ರೀಮಂತ್ರಲ್ಲಿದೆ ಕೊಡಬೇಕು ಅನ್ನೋ ಮನೋಭಾವ ಇದೆ ಅದರ ಸದುಪಯೋಗ ಆಗುತ್ತೆ ಅಂತಕಂಥ ವಿಶ್ವಾಸ ಇದ್ದಾಗ ಮಾತ್ರ ಅದು ಸಾಧ್ಯವಾಗ್ತದೆ ಈ ರೀತಿ ತಾತನವರ ನಾಟಕವಾಗಿರ್ಬೋದು ಸಕ್ಕರೆ ಕರಡೀಶನವರ ನಾಟಕ ಆರ್ಬೋದು ಯಶಸ್ವಿ ಆಗಿದ್ದಾವೆ ಅಂತೇಳ್ಲಿಕ್ಕೆ ನಂಗೆ ಭಾಳ ಸಂತೋಷವಾಗ್ತದೆ ಪ್ರಣವಿ ಕಟ್ ಮಾಡ್ಬೇಕ ಇಲ್ಲಿ